ಬರಹಗಾರರಿಗೆ ಆತಂಕ ಇದ್ದೇ ಇರುತ್ತೆ ಯಾಕಂದರೆ ನಾವು ಬರೆದಿರೋದು ಸರಿ ಇರುತ್ತೋ ಅದರಿಂದ ಏನಾದ್ರು ತೊಂದರೆ ಆಗೋದು ಇಲ್ಲ ನಾವು ಬರ್ದಿರೋದ್ರಲ್ಲಿ ಯಾರಿಗಾದ್ರು ನೋವಾಗುತ್ತೋ ಅನ್ನೋದು ಒಂದು ಭಾವನೆ ಇರುತ್ತೆ ಮತ್ತು ನಾವು ಬರ್ದಿರೋವಂಥ ಬರಹಗಳ ಅಕ್ಷರಾನ ಬೇರೆಯವ್ರಿಗೆ ಅರ್ಥ ಆಗುತ್ತೋ ಅನ್ನೋ ಅರ್ಥ ಆಗದೇ ಇರೋವಂಥ ಬರವಣಿಗೆಯಲ್ಲಿ ಬರೆದಿರ್ತೀವೋ ಆ ಥರ ಕೂಡ ಆತಂಕ ಇದ್ದೇ ಇರುತ್ತೆ ಆಮೇಲೆ ನನ್ನಲ್ಲಿದ್ದ ನನ್ನ ಜೀವನದಲ್ಲಿ ನನ್ನ ಬರಹ ಚೆನ್ನಾಗಿಲ್ಲ ಅಂತ ನನಗ್ ಅನಿಸಿದೆ ಅನ್ಸಿರೋದನ್ನು ನಾನು ಸರಿ ಮಾಡ್ಕೊಂಡಿದೀನಿ ಆದರೆ ಅದಕ್ ನನಗ್ ಸರಿಯಾದ ಬೆಂಬಲ ಅಂತ ಅಂದರೆ ನನ್ನ ತಾಯಿ ಮತ್ತು ನನಗೆ ಕಲ್ಸಿ ಕೊಟ್ಟಂಥ ಗುರುಗಳು ಅವರು ನನಗೆ ನಾನು ಮಾಡಿರೋವಂಥ ತಪ್ಪುಗಳು ಎಲ್ಲದನ್ನೂ ಕೂಡ ಸರಿ ಮಾಡಿ ತಿದ್ದಿ ಮುನ್ನಡ್ಸಿದ್ದಾರೆ ಅಂದರೆ ನಾನ್ ಸರಿ ಬರ್ದಿದ್ರೂ ಕೂಡ ಮತ್ತು ಇನ್ನೂ ಅದನ್ನು ಬರಹಾನ ಸರಿ ಮಾಡಿಕೊಳ್ಳೋದಕ್ಕೋಸ್ಕರ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ನನಗ್ ಪ್ರೇರಣೆ ಕೊಟ್ಟಿರೋದು ನಮ್ಮ ತಾಯಿ ಅದು ನಿನ್ನ ಕೈಯಲ್ಲಿ ಆಗುತ್ತೆ ನೀನ್ ಮಾಡ್ಕೊತಿಯಾ ಸರಿ ಮಾಡ್ಕೊತಿಯಾ ಮುಂದೆ ಇವಾಗ ನನಗೆ ಒಂದು ಒಂದು ತುಂಬ ಚೆನ್ನಾಗಿಲ್ಲ ಅಂತಂದರೂ ನನ್ನ ನಾನು ಬರ್ದಿರೋವಂತದ್ದನ್ನ ಬೇರೆಯವ್ರು ಮೆಚ್ಚಿಕೊಳ್ಳೋವಂತಹ ಬರಹವನ್ನು ನಾನು ಹೊಂದಿದ್ದೀನಿ ಇವಾಗ